ಅಬ್ಬಾ ನನ್ನ ಬಾಲ್ಯ ಅಂದರೆ ನಂಗೆ ತುಂಬ ಇಷ್ಟ ನನ್ನ ಬಾಲ್ಯದಲ್ಲಿ ನನಗಂತು ತುಂಬ ನೆನಪುಗಳಿವೆ ಆ ಬಾಲ್ಯದ ಜೀವನ ಯಾವಾಗ ಸಿಗ್ತದೆಯೋ ಅಂತ ಕಾಯ್ತಾ ಇದ್ದೇನೆ ಇನ್ನು ಆ ಜೀವನ ನಂಗೆ ಸಿಗ್ತದಾ ಇಲ್ವಾ ಅಂತಲೂ ನನ್ಗೆ ಗೊತ್ತಿಲ್ಲ ಆದರೆ ನಾನು ಬಾಲ್ಯದಲ್ಲಿ ಕಳೆದಿರುವ ಒಂದೊಂದು ದಿನ ಕೂಡ ನನಗೆ ತುಂಬ ಖುಷಿ ಕೊಟ್ಟಿದೆ ನಾನು ಹೇಳಬೇಕಾದ್ರೆ ನನ್ನ ಬಾಲ್ಯ ಹೇಗಿತ್ತಂದರೆ ತುಂಬ ಕಷ್ಟದಿಂದಲೇ ಮೇಲೆ ಬಂದವ್ಳು ನಾನು ಅಂದರೆ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಆ ದಿನದ ನೆನಪಂತು ನನ್ಗೆ ಮರಿಲಿಕ್ಕೆ ಸಾ ಸಾಧ್ಯವೇ ಇಲ್ಲ ಆದ್ರೂ ಆ ಕಷ್ಟದಲ್ಲೂ ಕೂಡ ಒಂದು ನಾವು ಖುಷಿಯನ್ನು ನೋಡ್ತಾಯಿದ್ವಿ ಅಂದರೆ ನಾವೆಲ್ರೂ ಒಟ್ಟಿಗಿದ್ವಿ ನಾನು ನನ್ನ ಅಣ್ಣ ನನ್ನ ಅಮ್ಮ ನಾವು ಒಟ್ಟಿಗೆ ಇದ್ವಿ ನಾವು ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಒಬ್ಬರಿಗೊಬ್ರು ಎಲ್ಲ ಕೆಲಸದಲ್ಲಿ ಕೂಡಾ ಒಟ್ಟಾಗಿ ಇದ್ದುಕೊಂಡು ನಾವು ಎಲ್ಲರು ಒಟ್ಟಿಗೆ ಇರ್ತಿದ್ವಿ ನನ್ನ ಬಾಲ್ಯ ಹೇಗಿತ್ತಂದರೆ ಆಟ ಆಗಂತು ನನಗೆ ಆಟ ಅಂದರೆ ಪಂಚಪ್ರಾಣ ಯಾವಾಗ ಆಡ್ಲಿಕ್ಕೆ ಹೋಗ್ತೇನೆ ಅಂತಲೇ ನಾನು ಕಾಯ್ತಾ ಇರ್ತಿದ್ದೆ ಹಾಗೇ ನನ್ನದು ಮತ್ತು ನನ್ನ ಅಣ್ಣನದು ಜಗಳ ಅಂತು ಅದು ಮರಿಲಿಕ್ಕೆ ಆಗಲ್ಲ ಅದು ಇವಾಗಲೂ ನನ್ನ ಜಗಳ ಹಾಗೆಯೇ ಇದೆ ಆದರೆ ಚಿಕ್ಕ ವಯಸ್ಸಿನಲ್ಲಿರುವಾಗ ನಾವು ಆಡ್ತಿದ್ದ ಜಗಳ ಯಾವತ್ತು ಮರಿಲಿಕ್ಕಾಗಲ್ಲ ಅದು ಅಂಥ ಜಗಳ ಕೂಡ ಅದೊಂದು ಒಂಥರ ಪ್ರೀತಿಯಲ್ಲಿ ಇರೋ ಜಗಳ ಆ ಪ್ರೀತಿಯನ್ನು ನಾನು ಯಾವತ್ತು ಕಳಕೊಳ್ಲಿಕ್ಕೆ ನಾನು ಇಷ್ಟಪಡಲ್ಲ ಹಾಗೆ ಹೇಳಬೇಕಾದ್ರೆ ನನ್ನದು ಒಂದು ಸಲ ಏನಾಗಿತ್ತಂದರೆ ನಾನು ಸೈಕಲ್ ಬಿಡ್ಲಿಕ್ಕೆ ಹೋದಾಗ ಆ ಸೈಕಲಲ್ಲಿ ನಂಗೆ ಆ ಒಂದು ಬ್ಯಾಲೆನ್ಸ್ ತಪ್ಪಿ ನಾನು ಆ ಸೈಕಲಿಂದ ಬಿದ್ದು ನನ್ನ ಕೈಗೆ ಫ್ರ್ಯಾಕ್ಚರ್ ಮಾಡಿಕೊಂಡದ್ದು ಇದೆ ಅದಂತು ನಂಗೆ ಯಾವತ್ತು ಮರಿಲಿಕ್ಕಾಗಲ್ಲ ನನಗೆ ನನಗೆ ಫ್ರ್ಯಾಕ್ಚರ್ ಆದದ್ದು ನನ್ನ ಅಕ್ಕನಿಗೆ ಫ್ರ್ಯಾಕ್ಚರ್ ಆಗಿತ್ತು ಅಪಘಾತದ ಸಮಯ್ದಲ್ಲಿ ನನ್ನ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರಿಗೂ ಫ್ರ್ಯಾಕ್ಚರ್ ಆಗಿತ್ತು ಇನ್ನೊಂದು ಸಲ ಆಟ ಆಡುವಾಗ ನಮ್ಮ ನೆರೆಮನೆಯವರಿಗೆ ಫ್ರ್ಯಾಕ್ಚರ್ ಆಗಿತ್ತು ಹಾಗೇ ಇದೆಲ್ಲ ನೆನಪುಗಳು ಯಾವತ್ತು ಅಳಿಸಿ ಹೋಗಲಿಕ್ಕಾಗಲ್ಲ ಅಂದರೆ ನಾವೊಂದು ನಾವು ಎಲ್ಲ ಮನೆ ಮಕ್ಕಳು ಹೇಗಿರತಿದ್ವಿ ಅಂದರೆ ಒಂದು ಐದಾರು ಮನೆ ಮಕ್ಕಳು ಒಂದು ಐದಾರು ಮನೆ ಮಕ್ಕಳು ಒಂದೇ ಮನೆ ಮಕ್ಳು ಥರ ನಾವು ಇರ್ತಿದ್ವಿ ದಿನ ಬೆಳಗಾದರೆ ಎಲ್ರೂ ಒಟ್ಟಿಗೆ ಸೇರುವುದು ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಶಾಲೆಯಿಂದ ಬಂದು ಎಲ್ಲರೂ ಅವರವ್ರ ಕೆಲಸ ಎಲ್ಲ ಮಾಡಿಕೊಂಡು ಆಟಕ್ಕೆ ಓಡಿಕೊಳ್ಳೋದು ಓಡ್ಕೊಂಡು ಹೋಗೋದು ಅದರಲ್ಲೂ ನಾನು ಚಿಕ್ಕಂದಲ್ಲಿ ಆಡಿದ್ದು ತುಂಬ ಕಣ್ಣ ಮುಚ್ಚಾಲೆ ಕಣ್ಣ ಮುಚ್ಚಾಲೆ ಮತ್ತು ಮನೆ ಆಟ ಆಡುವುದು ಮನೆ ಆಟ ಅಂದರೆ ನಾವೇ ಒಂದು ಸಣ್ಣ ಮನೆ ಕಟ್ಟಿ ಅದರಲ್ಲಿ ನಮಗಿಷ್ಟ ಬಂದದ್ದೆಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆಯೇ ಇದು ದೊಡ್ಡವ್ರ ಥರ ಎಲ್ಲ ನಾಟಕ ಎಲ್ಲ ಮಾಡಿಕೊಂಡು ಹಾಗೆಲ್ಲ ಆಟ ಆಡ್ತಾಯಿದ್ವಿ ಮತ್ತು ಹೇಳಬೇಕಾದ್ರೆ ಕ್ಯಾರಮ್ ಎಲ್ಲ ಆಡ್ತಿದ್ವಿ ಕ್ಯಾರಮ್ ಹಾಗೆಯೇ ಮತ್ತು ಜೋಕಾಲಿ ಆಟ ಜೋಕಾಲಿ ಕಟ್ಟಿ ಆ ಜೋಕಾಲ್ಯಲ್ಲಿ ಯಾರು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಹಾಗೆಲ್ಲ ಆಟ ಆಡ್ತಾಯಿದ್ವಿ ಮತ್ತು ಹೇಳಬೇಕಾದ್ರೇ ನಮ್ಮದು ಒಂದು ಹಳ್ಳಿ ಪರಿಸರ ಆಗಿದ್ದರಿಂದ ನಮಗಲ್ಲಿ ಕಾಡುಗಳು ಜಾಸ್ತಿ ಸಿಗ್ತಾಯಿತ್ತು ಮರ ಕಾಡು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನಾವು ಮರಕೋತಿ ಆಟ ಎಲ್ಲ ಆಡ್ತಿದ್ವಿ ಅದು ಆಟವನ್ನು ಈಗ ಲಾಕ್ಡೌನ್ ಅಂತ ಏನು ಬಂತು ಆ ಟೈಮಲ್ಲು ಕೂಡ ಆಡಿದ್ವಿ ಆದರೆ ಚಿಕ್ಕಂದಿನಲ್ಲಿರುವಾಗ ಅಂತು ತುಂಬ ಆಡ್ತಿದ್ವಿ ಮರಕೋತಿ ಆಟ ಹಾಗೆಯೇ ತುಂಬ ತುಂಬ ತುಂಬ ಇದು ಒಂದು ಹಣ್ಣುಗಳೆಲ್ಲ ಸಿಗ್ತಾಯಿತ್ತು ಈ ನಮ್ಮ ತುಳುವಲ್ಲಿ ಒಂದು ಕುಂಟಲಾ ಪರ್ನ್ದ್ ಅಂತ ಒಂದು ಹಣ್ಣಿದೆ ಆ ಹಣ್ಣನ್ನೆಲ್ಲ ತಗೊಂಡು ಬಂದು ಅದನ್ನು ತಿಂದು ಅದೆಲ್ಲ ಒಟ್ಟಿಗೆ ಸೇರಿಸೋದು ಒಂದು ದಿನ ಎಲ್ಲರೂ ಹೋಗಿ ಅದು ಹಣ್ಣುಗಳನ್ನೆಲ್ಲ ಕುಯ್ದು ತಂದು ಒಂದು ಕಡೆ ಇಡೋದು ಅದನ್ನೇ ಮರುದಿನ ಎಲ್ಲರೂ ಒಟ್ಟು ಸೇರಿ ಏನಾದ್ರೂ ಫಂಕ್ಷನ್ ಇದ್ದಾಗ ಅದನ್ನು ತಿನ್ನೋದು ಅದೆಲ್ಲ ನೆನಪುಗಳಿದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಇನ್ನೊಂದು ಮರೆಯಲಾಗದ ಒಂದು ಕೆಟ್ಟ ನೆನಪು ಅಂದರೆ ಕೆಟ್ಟ ಘಟನೆ ಅನ್ನೋ ಅಂತಲೇ ಹೇಳ್ಬೋದು ನನ್ನ ತಂಗಿನ ನಾನು ಕಳಕೊಂಡಿದ್ದೆ ಒಂದು ನನ್ನ ನನ್ನ ಐದನೇ ತರಗತಿಯಲ್ಲಿರುವಾಗ ನಾನು ನನ್ನ ತಂಗಿನ ಕಳಕೊಂಡೆ ಅವಳು ನೀರಿಗೆ ಬಿದ್ದು ತೀರಿಕೊಂಡ್ಳು ಕಾಲು ಜಾರಿ ನೀರಿಗೆ ಬಿದ್ದು ಇಬ್ಬರು ನನ್ನ ತಂಗಿಯರು ತೀರಿಕೊಂಡಿದ್ರು ಹಾಗೆಯೇ ಅದೊಂದು ಯಾವತ್ತು ಮರೆಯಲಾಗದಂಥ ಒಂದು ಘಟನೆ ಆದರೂ ಅಷ್ಟು ವರ್ಷಗಳ ಚಿಕ್ಕಂದಿನಿಂದ ಒಂದು ಐದನೇ ತರಗತಿ ತನಕ ಏನು ಅವಳ ಜೊತೆ ಒಂದು ಕಾಲ ಕಳೆದಿದ್ದೇವೆ ಅದು ಇವಾಗ ಒಂದು ಅವ್ಳು ಇವಾಗ ನೆನಪು ಮಾತ್ರ ಆಗಿ ಉಳಿದೋಗಿದ್ದಾಳೆ ಆದರೆ ಆ ಪ್ರೀತಿ ಇನ್ನೂ ಮರ್ತುಹೋಗಿಲ್ಲ ಅವ್ಳ ಹೆಸರು ಕೂಡ ಪ್ರೀತಿ ಅವಳ ಪ್ರೀತಿ ಕೂಡ ಪ್ರೀತಿಯೇ ಆ ಪ್ರೀತಿ ಯಾವತ್ತಿದ್ದರು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಅದರ ನಂತರ ನಮ್ಮ ಜೀವನ ಇನ್ನೂ ಚೇಂಜ್ ಆಗ್ತದೆ ಆ ನಂತರದ ಜೀವನದಲ್ಲಿ ನಾವು ಉನ್ನತ ಶಿಕ್ಷಣ ಪಡಿಲಿಕ್ಕಂತ ಹೋಗ್ತೇವೆ ಆ ಉನ್ನತ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನಮ್ಮ ಆಟೋಟ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗ್ತದೆ ಹಾಗೆಯೇ ನಾವು ದೊಡ್ಡವರು ಆಗ್ತಿದ್ದೇವೆ ಆನ್ನೋ ಒಂದು ಭಾವನೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಆ ಸಮಯದಲ್ಲಿ ನಾವು ಆದ್ರೂ ಆ ಬಾಲ್ಯವನ್ನು ಕಳ್ಕೊಳ್ಳಲಿಕ್ಕೆ ಇಷ್ಟ ಇಲ್ಲ ಇನ್ನೂ ಆ ಬಾಲ್ಯದಲ್ಲೇ ಇರಬೇಕು ಆ ಬಾಲ್ಯದ ಸುಖವನ್ನು ಅನಿಸ ಅನುಭವಿಸಬೇಕು ಇನ್ನೂ ಮಕ್ಕಳಾಗಿಯೇ ಇರ್ಬೇಕು ಆ ಮಕ್ಳ ಮನಸ್ಥಿತಿ ನಿಷ್ಕಲ್ಮಶವಾಗಿರೋ ಪ್ರೀತಿ ಎಲ್ರ ಜೊತೆ ಇರೋ ಕೂಡಿಕೊಂಡಿರುವ ಒಂದು ಭಾವನೆ ಅದೆಲ್ಲ ಒಂದು ಅವಿಸ್ಮರಣೀಯ ಅಂತಲೇ ಹೇಳ್ಬೋದು ಅದು ಯಾವತಿದ್ದರು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಹೇಳೋದಾದರೆ ಅದನ್ನು ಇನ್ನೂ ಬಿಡಬಾರ್ದು ಅಂತಲೇ ನಾವು ಇವಾಗ ಹೊಸ ವರ್ಷ ಎಲ್ಲ ಆಚರಿಸುವಾಗ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಈಗ ಏನು ಮಾಡ್ತಿದ್ದೇವೆ ಅಂದರೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅದೇ ರೀತಿ ಆಟೋಟ ಎಲ್ಲ ಅವರಿಗೆ ಅಂದ್ರೆ ದೊಡ್ಡವರಿಗಾಗಿ ಅಂದರೆ ಅವರಿನ್ನೂ ಆಡಬೇಕು ಅವರಲ್ಲೂ ಇನ್ನೂ ಆ ಒಂದು ಸಾಮರ್ಥ್ಯ ಇದೆ ಆಡುವ ಸಾಮರ್ಥ್ಯ ಇದೆ ಅವರೂ ಜೀವನವನ್ನು ಅವರವರ ಜೀವನವನ್ನು ಇನ್ನೂ ಏನು ಮೋಜು ಮಸ್ತಿಯಿಂದ ಕಳಿಯಬೇಕಂತ ಈಗ ಕೂಡ ನಾವು ಅವರಿಗೋಸ್ಕರ ಆಟ ಆಟೋಟ ಸ್ಪರ್ಧೆ ಅದನ್ನೆಲ್ಲ ಆಚ ಅದನ್ನೆಲ್ಲ ಅವರಿಗೋಸ್ಕರ ಇಡ್ತೇವೆ ಅಂದರೆ ಅವರು ಅವ್ರ ಒಂದು ದಿನದ ಒಂದು ಏನು ಕೆಲಸ ಮಾಡ್ತಾಯಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಸಮಯವನ್ನು ಇದ್ರ ಜೊತೆ ಕಳೆದರೆ ಅದು ಕೂಡ ಒಂದು ಒಳ್ಳೆಯದಲ್ವಾ ಅದಕ್ಕೋಸ್ಕರ ಅಂತಲೇ ಅವರಿಗೆ ಅನೇಕ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ಹಾಗೆಯೇ ನಾವು ಕೂಡ ಅವ್ರ ಜೊತೆ ಒಂದಾಗಿ ಆಟ ಆಡ್ತಾಯಿದ್ದೇವೆ ಇದರಿಂದ ಅವ್ರ ಮನಸ್ಸಿಗೂ ತೃಪ್ತಿ ನಮ್ಮ ಮನಸ್ಸಿಗೂ ತೃಪ್ತಿ ಹಾಗೆಯೇ ಹಿಂದೆ ಎಲ್ಲೋ ಕಳೆದ ಸಮಯವನ್ನು ಎಲ್ರೂ ಒಟ್ಟಿಗೆ ಸೇರಿ ಇನ್ನೊಮ್ಮೆ ನಾವು ಅದನ್ನು ಒಂದು ಏನು ಹೇಳ್ತೇವೆ ಅನ ಅದನ್ನ ಇವಾಗಲೂ ಒಂದು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೆ ನಮ್ದು ಎಲರದ್ದು ಆಸೆ ಕೂಡ ಹೌದು ಅದೇ ರೀತಿ ನಾವು ಇನ್ನು ಕೂಡ ಹಾಗೆಯೇ ಇದ್ದು ಎಲ್ರ ಜೊತೆ ಖುಷಿ ಖುಷಿಯಾಗಿ ಇರಬೇಕು ಯಾಕೆಂದ್ರೆ ಈಗಿನ ನಾವು ಏನು ಖುಷಿ ಖುಷಿ ಆಗಿರ್ತೇವೆ ಅವ್ರ ಜೊತೆಗಿನ ನೆನಪುಗಳನ್ನು ನಾವು ಯಾವತ್ತೂ ಬುತ್ತಿ ಕಟ್ಟಿಕೊಂಡು ಇರ್ತೇವೆ ಅದು ಯಾವತ್ತು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ನಾವು ನಮ್ಮ ಜೀವನದಲ್ಲಿ ಕಳೆದಂತಹ ಕ್ಷಣಗಳೆಲ್ಲ ನಮಗೆ ಒಂದು ಮರೆತು ಹೋಗೋದಲ್ಲ ಅದೊಂದು ಮೆಮೊರಿ ಆಗಿ ಉಳಿತಾ ಹೋಗ್ತದೆ ಹಾಗಾಗಿ ಅದನ್ನು ನಾವು ಯಾವತ್ತು ನಾವು ಪ್ರತಿಯೊಂದು ಕ್ಷಣವೂ ಪ್ರತಿ ಒಬ್ಬರ ಜೊತೆಗು ನಾವು ಅದನ್ನು ಜೀವಿಸ್ಕೊಂಡು ಬರಬೇಕು ಅಂದರೆ ಅವ್ರ ಜೊತೆಯಲ್ಲಿ ಉತ್ತಮವಾದ ಬಾಂಧವ್ಯದ ಜೊತೆ ನಾವು ಅದನ್ನು ಕಳಿತಾ ಹೋಗಬೇಕು ಹಾಗೆಯೇ ಒಂದು ನಾವು ಸಣ್ಣದರಲ್ಲಿರುವಂತಹ ಖುಷಿ ಆ ನೆರೆ ಬಂದಾಗ ಅದರಲ್ಲೂ ಕೂಡ ಆ ನೆರೆ ಬರುವ ಸಮಯದಲ್ಲಿ ಹಳ್ಳಿ ಕಡೆ ಆದ್ದರಿಂದ ನಮ್ಗೆ ನಮ್ಮ ಕಡೆ ಒಂದು ಸ್ವಲ್ಪ ನದಿ ಹತ್ತಿರ ಇರೋ ಮನೆಗಳಿಗೆ ನೆರೆ ಬರ್ತಾಯಿತ್ತು ಆ ಸಮಯದಲ್ಲಿ ನೋಡೋರಿಗೆ ಹೆದರಿಕೆ ಆಗ್ತಿದ್ದರು ಕೂಡ ನಾವು ಆ ನೆರೆಯ ಸಮಯವನ್ನು ಕೂಡ ನಾವು ತುಂಬ ಒಂದು ಖುಷಿಯಿಂದ ನೋಡ್ತಿದ್ವಿ ಅಂದರೆ ಅದರಲ್ಲಿ ಆಟ ಆಡುವುದು ಆ ನೆರೆ ನೀರಲ್ಲಿ ಆಟ ಆಡುದು ಆ ನೆರೆ ನೀರಲ್ಲಿ ದೋಣಿ ಎಲ್ಲ ಮಾಡ್ಕೊಂಡು ಬಿಡೋದು ಹಾಗೆಲ್ಲ ತುಂಬ ಚಟುವಟಿಕೆ ಮಾಡ್ತಿದ್ವಿ ಖುಷಿಯಲ್ಲಿ ಎಲ್ಲರು ಒಟ್ಟಾಗ್ತಿದ್ವಿ ನೆರೆ ಬಂದಾಗ ಓ ನೆರೆ ಬಂತು ನೆರೆ ಬಂತು ಅಂತ ಎಲ್ಲರು ಒಟ್ಟಾಗ್ತಿದ್ವಿ ಎಲ್ರ ಜೊತೆಯೂ ನಾವು ಖುಷಿಯಾಗಿ ಸಮಯ ಕಳಿತಾ ಇದ್ವಿ ಆ ಟೈಮ್ ಆ ಆ ಒಂದು ಯಾವತ್ತಿಗು ಅದು ಮರಿಲಿಕ್ಕೆ ಒಂದು ಸಾಧ್ಯವೇ ಇಲ್ಲ ಅಂಥಾ ಒಂದು ಸ ಸಮಯವನ್ನು ಅಥವಾ ಅಂಥ ಒಂದು ನೆನಪುಗಳನ್ನು ಅದಕ್ಕೋಸ್ಕರವೇ ಹಾ ಅದಕ್ಕೋಸ್ಕರವೇ ನಾನು ಹೇಳ್ತಾ ಇರೋದೇನೆಂದ್ರೆ ಎಲ್ಲರನ್ನು ಪ್ರೀತಿಸಿ ಎಲ್ಲರ ಜೊತೆ ಪ್ರತಿ ಒಬ್ಬ ವ್ಯಕ್ತಿ ಜೊತೆಗಿನ ಬಾಂಧವ್ಯ ಚೆನ್ನಾಗಿರಲಿ ಅವ್ರ ಜೊತೆ ಒಂದು ಖುಷಿ ಖುಷಿಯಿಂದ ಇರ್ತಾ ಅವ್ರನ್ನು ಅವರ ನಡುವಿನ ಒಡನಾಟ ಯಾವತ್ತಿಗೂ ಖುಷಿಯಾಗಿರಲಿ ಆ ಒಂದು ಯಾಕೆಂದ್ರೆ ಅವ್ರ ಜೊತೆಗಿನ ಬಾಂಧವ್ಯ ಯಾವತ್ತು ನೆನಪುಗಳಾಗಿ ಮಾರ್ಪಡ್ತದೆ ಆ ನೆನಪುಗಳನ್ನು ನಾವು ಖುಷಿಯಲ್ಲಿ ನಾವು ನೆನಪಿಸಿಕೊಳ್ಳೋಣ